ಅಂದರೆ ನಮ್ಮದೀಗ ಹಿಂದೂಗಳು ನಾವು ಅಂದರೆ ಹಿಂದೂಗಳೆಂದರೆ ನಮ್ಮದು ಮೈನ್ ನಮ್ಮ ಸಂಸ್ಕೃತಿಯಲ್ಲಿ ಈಗ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಬೇಕು ಮತ್ತು ಸೂ ಅಂದರೆ ತುಳಸಿಗೆ ನೀರು ಹಾಕಬೇಕು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಮತ್ತು ಹೆಣ್ಣುಮಕ್ಕಳ್ಳೆಲ್ಲ ಹಣೆಗೆ ಕುಂಕುಮ ಇಟ್ಕೋಬೇಕು ಮದುವೆ ಆದವರು ಮತ್ತು ಈ ಅಂದರೆ ಬ್ರಾಹ್ಮಣರೆಲ್ಲ ಜನಿವಾರ ಹಾಕಬೇಕು ಮತ್ತು ಪೂಜೆ ಮಾಡಲಿಕ್ಕೆಲ್ಲ ನಾವು ದೇವ್ ಅಂದರೆ ಹರಕೆ ಅಂತ ಹೇಳಿದರೆ ಅಥವಾ ಪೂಜೆಯದು ವಿಶೇಷ ಇದ್ದರೆ ಪೂಜೆಗೆಲ್ಲ ದೇವಸ್ಥಾನ ಹೋಗ್ತೇವೆ ಮತ್ತು ನಾವು ಅಂದರೆ ಈಗ ವಾರಕ್ಕೊಂದಿವ್ಸ ಅಂದರೆ ಕೆಲವರು ಗುರುವಾರ ಶುಕ್ರವಾರ ಸೋಮವಾರ ಅವರ ಇಷ್ಟ ಬಂದ ದಿವಸ ಎಲ್ಲ ಉಪವಾಸ ಎಲ್ಲ ಮಾಡ್ತಾರೆ ಅಂದರೆ ಇದು ಅವರ ನಮ್ಮ ಅಂದರೆ ಅವರ ಮನಸ್ಸಿನ ಖುಷಿಗೋಸ್ಕರ ನಮ್ಮ ಹಿಂದೂಗಳಲ್ಲಿ ಹೆಚ್ಚಿನವರೆಲ್ಲ ಈ ಥರ ಆಚರಣೆಗಳನ್ನೆಲ್ಲ ಮಾಡ್ತಾರೆ